ನಾನು ಪ್ರವಾಸಗಳಿಗೆ ಹೋಗೋದು ತುಂಬಾ ಕಡಿಮೆ ನಾನು ಪ್ರವಾಸಕ್ಕೆ ಹೋಗಲು ಬಯಸುವ ಪ್ರವಾಸಿ ಸ್ಥಳಗಳು ಯಾವುವು ಅಂತ ಅಂದರೆ ಮಂಗಳೂರು ಸಕಲೇಶ್ಪುರ ಹಾಗೂ ಹೊನ್ನಾವರ ಈ ಪ್ರವಾಸಿ ಸ್ಥಳಗಳಿಗೆ ಹೋಗಲು ನಾನು ಬಯಸುತ್ತೇನೆ